ನಮಸ್ತೆ ಮ್ಯಾಮ್ ಹಾಂ ಇದು ನಾವು ಡ್ಯಾನ್ಸ್ ಕಲಿಯಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಯಾರೋ ನಮಗೆ ಮಾಹಿತಿ ಕೊಟ್ಟರು ಚೆನ್ನಾಗಿ ಹೇಳ್ಕೊಡ್ತಾರೆ ಡ್ಯಾನ್ಸ್ ಎಲ್ಲ ನೀವು ಅಲ್ಲಿಗೆ ಹೋಗಬಹುದು ಅಂತ ಅದಕ್ಕೆ ಬಂದ್ವಿ ಯಾವ ಯಾವ ಥರ ಫೊರ್ಮ್ಸ್ ಆಫ್ ಡ್ಯಾನ್ಸ್ ನೀವು ಹೇಳಿಕೊಡ್ತೀರಾ ನಮಗೆ ಭರತನಾಟ್ಯ ಕಲಿಯಬೇಕು ಅಂತ ಬಂದಿದ್ದೀವಿ

ನಾವು ನ್ ಹಿಂದೂಸ್ತಾನಿ ಸಂಗೀತ ನಾನು ಕಲೀತೀನಿ ಆಮೇಲೆ ಭರತನಾಟ್ಯ ಹಾಂ ಮ್ಯಾಮ್ ಇಲ್ಲ ಇಲ್ಲೇ ಫಸ್ಟ್ ಕಲಿಯೋಕ್ಕೆ ಬಂದಿದ್ದು ಮ್ಯಾಮ್ ಎಕ್ಸಾಮ್ಸೆಲ್ಲ ಪರೀಕ್ಷೆಯೆಲ್ಲ ಇರತ್ತಾ ಸರ್ಕಾರದಿಂದ ಏನಾದರೂ ನಡೆಸ್ತಾರಾ

ಮ್ಯಾಮ್ ಏನಕ್ಕಿರಲ್ಲ ಹಾಂ ಹಾಂ ಮ್ಯಾಮ್ ಮತ್ತೆ ಯುನಿಫಾರ್ಮೆಲ್ಲ ಕೊಡ್ತೀರಾ ನೀವು ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಟೈಮಿಂಗ್ಸ್ ಎಲ್ಲ ತುಂಬ ಇದಾಗ್ಬಿಡತ್ತೆ ಅದು ಹೇಗೆ ಬರೋದು ನಾವು ಕ್ಲಾಸ್ಗೆ ಅಂತ ಮ್ಯಾಮ್ ಇವಾಗ ನಾನು ಕಾಲೇಜಿಗೆ ಹೋಗ್ತೀನಿ ನನಗೆ ಕ್ಲಾಸೆಲ್ಲ ಇರುತ್ತಲ್ಲ ಟೈಮಿಂಗ್ಸ್ ಅದು ನೀವು ಕೊಟ್ಟಿದ್ದ ಟೈಮಿಂಗ್ಸ್ ಬರಕ್ಕಾಗಲ್ವಲ್ಲ ಆವಾಗ ಹೇಗೆ ಮಾಡೋದು ಮತ್ತೆ ಇವಾಗ ಕಾರ್ಯಕ್ರಮಗಳೆಲ್ಲ ನೀವು ಕೊಡ್ತೀರಾ ಅಂದರೆ ಕರ್ಕೊಂಡು ಹೋಗೋದು ಸರಿ ಮ್ಯಾಮ್ ಆಯಿತು ನಾಳೆಯಿಂದ ನಾವು ಬರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕ್ಲಾಸ್ಗೆ ಹಾಂ ಥ್ಯಾಂಕ್ ಯು ಮ್ಯಾಮ್